ಜಾನಪದ ಹಾಡುಗಳು ಅಂದರೆ ಇವು ಯಾವಾಗಲೂ ಒಬ್ಬರ ಬಾಯಿಂದ ಒಬ್ರಗೆ ಬರ್ತೈತಲ್ಲ ಅದಕ್ಕೆ ಜಾನಪದ ಅಂತಾರೆ ಒಬ್ಬೇ ಏನಪ್ಪ ಉದಾಹರ್ಣೆಗೆ ಒಬ್ಬ ಬೀಸಕ್ಕ ಕುಂತಿರ್ತಾಳೆ ಮುದುಕಿ ಬೀಸುವ ಮುಂದೆ ಬೀಸುವ ಕಲ್ಲು ಹಾಡು ಅಂತ ಹಾಡ್ತಾಳೆ ಒಬ್ಬಾಕಿ ಜೋಳ ಕೇರ್ತಿರ್ತಾಳೆ ಆ ಜೋಳ ಕೇರುವ ಮುಂದೆ ಒಂದು ಹಾಡು ಹಾಡ್ತಾಳೆ ಹುಡುಗರ ಮ್ಯಾಲ್ ಒಂದು ಹಾಡು ಹಾಡ್ತಾಳೆ ಅಥವಾ ರೈತ ಹೊಲ್ದಾಗ ಕೆಲಸ ಮಾಡಗತ್ತನಂತ ಆ ಅದ್ರ ಮ್ಯಾಲ್ ಒಂದು ಹಾಡು ಹಾಡ್ತಾಳ ಇವೆಲ್ಲ ಜಾನಪದಗಳು ಹಂಗೆ ಗ್ರಾಮೀಣ ಪ್ರದೇಶದಲ್ಲೇ ಏನು ಕಾರ್ಯಗಳು ನಡೀತಿರ್ತಾವಲ್ಲ ಏನು ಕೆಲಸ ನಡೀತಿರ್ತಾವೆ ನೋಡಿ ಅಂಥ ಹೊತ್ನಾಗ ಅದ್ರ ತಕ್ಕಂಗೆ ಹಾಡು ಹಾಡ್ತಾರೆ ರೀ ಈಗ ಉದಾಹರಣೆಗೆ ಒಂದು ಹುಡುಗನ್ನ ಆಡಿ ಬಾ ನನ್ನ ಕಂದ ಆಡಿ ಬಾ ನನ್ನ ಕಂದ ಕಾಲು ತೊಳೆದೇನ ಅಂತ ಹೇಳಿ ಅಜ್ಜಿ ಮಗುನ ಮ್ಯಾಲೂ ಹಾಡ್ತಾಳ ಹಾಲು ಮಾರಿ ಬರ್ತೀನಿ ನಿನಗೆ ಹಾಲಿಂದು ಗಡಗ ತರುತ್ತೀನಿ ಮೊಸರು ಮಾರಿ ಬರ್ತೀನಿ ನಿನಗೆ ಹಸುರು ಅಂಗಿ ತರ್ತೀನಿ ಹಿಂಗೆ ಹುಡುಗನ ಮ್ಯಾಲೂ ಹಾಡ್ತಾರೆ ಶೋಭಾನ ಪದಗಳನ್ನು ಹಾಡ್ತಾರೆ ಹೊಲದಲ್ಲಿಯೂ ಹಾಡ್ತಾರೆ ಒಂದೊಂದು ಕಡೆ ಒಂದೊಂದು ಏರ್ಯಾದಾಗ ಒಂದೊಂದು ಹಾಡು ಈಗ ಜಾತ್ರೆ ಬಂದಾಗ ಹಾಡು ಬೇರೆ ಇರ್ತಾವೆ ಡೊಳ್ಳಿನ ಕುಣಿತ ಇರ್ತಾವೆ ಬೇರೆ ಮಜಲುಗಳು ಇರ್ತಾವೆ ಹಿಂಗೆ ಊರಾಗ ಆಯಾ ಏರ್ಯಾದಾಗ ಯಾವ ರೀತಿ ಇರ್ತದೋ ಏನು ಕಾರ್ಯಕ್ರಮ ಇರ್ತದೋ ಅಂಥ ಹೊತ್ನಾಗ ಇಂಥ ಹಾಡು ಹಾಡುತ್ತಾರ ಕೇಳೀವಿ ನಾವು ಭಾಳ ಕೇಳೀವಿ ರೀ ಜಾನಪದ ಹಾಡುಗಳು ಭಾಳ ಕೇಳೀವಿ ಅದರಾಗ ಕೆಲವೊಂದು ನೆನಪು ಅದಾವ ಕೆಲವೊಂದು ನೆನಪಿಲ್ಲ ಆದ್ರೆ ಜಾನಪದಕ್ಕೆ ಲಿಖಿತ ಅನ್ನೋದು ಇಲ್ಲ ರೀ ಹಂಗೆ ನೋಡಿ ಹಾಡುದ್ರ್ ನೋಡಿರಿ ಜನಕ್ಕೆ ನೋಡಿ ಹಾಡಿದ್ದು ಇವೆಲ್ಲ ಏನು ಬರೆದಿಟ್ಟಿಲ್ಲ ಯಾರೂ ಬರ್ದು ಇಟ್ಟಿಲ್ಲ ಇವು ನೋಡಿ ಹಾಡಿದ್ದು ಏನು ಜಾನಪದ ಅಂದ್ರೆ ಏನಂತ ಮಾಡಿದ್ರಿ ಈಗ ಸುಗ್ಗಿ ನಡೀತರ್ತಾವೆ ಹಂಗೆ ಒಂದು ಉದಾಹರಣೆಗೆ ಭಕ್ತಿ ದೇವ್ರ ಮೇಲೆನೂ ಜಾನಪದ ಹಾಡದ ಜೋಗುಳ ಪದನೂ ಹಾಡ್ತಾರ ಕೆಲ ಮಂದಿ ಜೋಗುಳ ಪದನೂ ತೊಟ್ಟಲ್ದಾಗ ಕಾರ್ಯಕ್ರಮ ಇದ್ರೆ ತೊಟ್ಲು ಹಾಕಕ್ ಬಂದ್ರೆ ಅವ್ವಾ ಶಂಕ್ರವ್ವ ನೀ ಬಾರೆ ಅವ್ವಾ ಮಂಜವ್ವ ನೀ ಬಾರೆ ಅಂತ ಹೇಳಿ ಕೆಲವು ಮಂದಿ ಹಾಡು ಹಾಡ್ತರ ಅಂತಾಯ ಅಂಥವು ಬೇರೆ ಹಾಡು ಇರ್ತಾವೆ ರೀ ಮಕ್ಳ ಮ್ಯಾಲ್ ಹಾಡು ಬೇರೆ ಇರ್ತವೆ ಮುದುಕ್ಯಾರ ಮ್ಯಾಲ್ ಹಾಡೂ ಇರ್ತವೆ ಮದುಮಕ್ಳ ಮ್ಯಾಲ್ ಹಾಡೂ ಬ್ಯಾರೆ ಇರ್ತವೆ ಜಾನಪದ ಆರತಿ ಮಾಡೋ ಮುಂದೆ ಬೇರೆ ಮಂಗಳಾರ್ತಿ ಬೇರೆ ಹಿಂಗೆ ಒಂದೊಂದು ಒಂದೊಂದು ಹಾಡು ಹಾಡ್ಕೊಂತ ಹೋಗ್ತಿರ್ತಾರೆ ಲಾಲಿ ಜೋ ಕಂದ ಲಾಲಿ ಜೋ ಬಾಲಚಂದ್ರ ಜೋ ಜೋ ಲಾಲಿ ಜೋ ಕಂದ ಲಾಲಿ ಜೋ ಬಾಲಚಂದ್ರ ಜೋ ಜೋ ನಿತ್ಯಾನಂದ ಜೋ ಜೋ ಆತ್ಮಾನಂದ ಜೋ ಜೋ ಅಂತ್ಹೇಳಿ ಇನ್ನು ಕೆಲವು ಮಂದಿ ಮುದ್ಕೀರು ಈ ಪದನ್ನ ಹಾಡ್ತಿರ್ತಾರೆ ಇದನ್ನು ಕೇಳಿ ನಾವು ಆಹಾ ಒಮ್ಮೊಮ್ಮೆ ಕೆಲ ಮಂದಿಗೆ ಇದರಿಂದ ಕೆಲವು ಶಾಂತಿಯೂ ಆಗ್ತದೆ ಈಗ ಊರಾಗ ಏನಪ್ಪಾ ಒಂದು ಹುಡುಗಿ ದೊಡ್ಡಾಕಿ ಆಗ್ಯಾಳೆ ಅಥ್ವಾ ನೆರ್ದಾಳಂತ ನಮ್ಮ ಊರ ಕಡೆ ಹುಡುಗಿ ನೆರ್ದಾಳಂತ ಅವರು ಕುಂದರ್ಸಿ ಒಂದು ಎರಡು ದಿನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ದಿನ ಕುಂದಸ್ತಾರೆ ಹಳ್ಳಿಯಾಗ ಇದು ಹಬ್ಬಾನೇ ಹಬ್ಬ ರೀ ಈ ಹಬ್ದಾಗ ಸುತೆ ಅಲ್ಲಿ ಹಾಡತೆ ಹಾಂ ಅವತ್ತೂ ಹಾಡು ಹಾಡ್ತಾರ ಮದುವಿ ಇದ್ದಾಗ ಶೋಭಾನ ಪದ ಹಾಡ್ತಾರೆ ಮತ್ತು ಡೊಳ್ಳು ಗಿಳ್ಳು ಪದಾನೂ ಹಾಡ್ತಾರೆ ಅವು ಹಿಂಗೆ ಜಾನಪದ ಗಿ ಮತ್ತು ಇಲ್ಲಿ ನಮ್ಮ ಹಳ್ಳಿ ಕಡೆ ಭಜನಾ ಭಜನಾ ಸಂಗೀತ ಅಂತ ಇರ್ತದೆ ಭಜನಾ ಮೇಳ ಭಜನಾವ ಅವರೂ ಹಾಡು ಹಾಡ್ತಾರ ಹಾಡನ್ನು ಹಾಡ್ತಿರ್ತಾರೆ ಹಿಂಗೆ ಜಾನಪದ ಇದು ಬೆಳೆದು ಬಂದಿದ್ದು ಈಗಿಂದು ಆಗಿಂದು ಅಂತ ಹೇಳಕ್ಕ ಬರಂಗಿಲ್ಲ ತಲೆತಲಾಂತರದಿಂದ ಈ ಜಾನಪದ ಹಾಡ್ಕೊಂತ ಬಂದಾರೆ ನಾವು ಕೇಳ್ಕೊಂತ ಬಂದೇವೆ ಇದು ಯಾರು ಹಾಡ್ಯಾರೆ ಯಾವಾಗ ಹಾಡ್ಯಾರೆ ಅನ್ನುವುದು ನಿರ್ದಿಷ್ಟವಾದ ಸಮಯ ಇಲ್ಲ ಆ ವಿಷಯಕ್ಕೆ ತಕ್ಕಂಗೆ ಆ ಸಂದರ್ಭದ ತಕ್ಕಂಗೆ ಹಾಡಿದ್ದು ಹಾಡು ಅದಾವ ಮದುವೆ ಹಾಡು ಜಾನಪದನೇ ಬೇರೆ ಮಗು ಹುಟ್ದಾಗ ಹಾಡು ಜಾನ್ಪದನೇ ಬೇರೆ ಹಿಂಗೆ ವಿವಿಧ ವಿವಿಧ ರೀತಿಯ ಜಾನಪದವನ್ನು ಹಾಡ್ತಾರೆ ನಾವು ಕೇಳೇವೆ ಆಲಿಸೀವಿ ಆದ್ರೆ ಒಂದೊಂದು ಹಾಡು ಒಂದೊಂದು ರೀತಿ ಇರ್ತಾವೆ ಶೋಭಾನ ಪದದನ್ ಬ್ಯಾರೆ ಶೋಭಾನ ಮಾಡ್ತಿರ್ತಾರೆ ರೀ ಮದಿ ಮದ್ ಮದಿ ನಡ್ತಿರ್ತಲ್ಲ ಅವಾಗ ಹಾಡು ಆ ಹಾಡು ಹಾಡವ್ರೇ ಬೇರೆ ಅವ್ರದ್ದು ಶೈಲಿನೇ ಬೇರೆ ಹಿಂಗೆ ಅನೇಕ ರೀತಿಲಿ ಅನೇಕ ಜಾನಪದಗಳು ಹುಟ್ಕೊಂಡಾವ ಮತ್ತು ರೈತ ಹೊಲ್ದಾಗ ಇರ್ತಾನೆ ಹೊಲ್ದಾಗ ಇದ್ದಾಗ ರಾತ್ರಿ ರಾಶಿ ಮಾಡ್ತಿರ್ತಾನೆ ಹಗ್ಲು ರಾಶಿ ಮಾಡ್ತಿರ್ತಾನೆ ಒಬ್ಬೊಂಗೇ ಕುಂದ್ರಕ್ಕ ಬೇಜಾರು ಆಗಿರ್ತೈತಿ ಅಂಥ ಹೊತ್ನ್ಯಾಗ ಅವ ಜಾನಪದ ಹಾಡುಗಳ ಮೂಲಕ ಹಂತಿ ಪದಗಳು ಅಂತ ಹಾಡ್ತಾರ ಹಂತಿ ಪದಗಳು ಆ ಹಂತಿ ಪದಗಳನ್ನು ಹಾಡ್ಕೊತ ರಾಶಿ ಮಾಡ್ತಾರೆ ರಾಶಿ ಮಾಡುವ ಮುಂದೆ ಇಂಥ ಎಲ್ಲ ಹಾಡನ್ನು ಹಾಡ್ತಾರೆ ಬಾರೋ ಬಾರೋ ನನ್ನ ರಾಯಾ ಏ ಬಾರೋ ಬಾರೋ ನನ್ನ ರಾಯಾ ರೈತ ನೀನು ಬಾರಯ್ಯಾ ಅಂತ್ಹೇಳಿ ಹಾಡು ಹಾಡ್ಕೋಂತ ಹಾಡು ಹಾಡ್ಕೊತ ಹಂತಿ ಪದ ಅಂತಾರ ಹಂತಿ ಪದ ಈ ಹಂತಿ ಪದಗಳನ್ನು ಕೇಳಿರಬೇಕು ಅನೇಕ ಹಳ್ಳಿಗಳಲ್ಲಿ ಹಂತಿ ಪದ ಹಾಡ್ತಾರೆ ಅವು ನಾವು ಕೇಳೀವಿ ರೀ ಭಾಳ ಕೇಳೇವೆ ಆದ್ರೆ ಏನು ಮಾಡೋದು ಆ ಸಮಯ ಸಂದರ್ಭ ತಕ್ಕಂಗೆ ಅಲ್ಲಿಯ ಹಾಡನ್ನು ಹಾಡ್ತಾರೆ ದೇವ್ರ ಮೇಲೆ ಹಾಡು ಹಾಡ್ತರ ಹಾಂ ದೇವ್ರ ಮೇಲೆನೂ ಸಹ ಜಾನಪದ ಹಾಡರ ಸವದತ್ತಿ ಎಲ್ಲಮ್ಮನ ಮ್ಯಾಲ ಹಾಡ್ಯಾರ ಹಾಂ ಜಾನ್ಪದ ಗೀತೆಗಳು ಅದಾರ ಆ ಜಾನಪದ ನಿತ್ಯ ಜಾನಪದ ಹಾಡು ಜಾನಪದ ಗೀತೆ ಕೇಳೋದ್ರಿಂದ ಬಹಳ ಲಾಭ ಐತಿ ಜಾನಪದ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋದ್ರೆ ನಮ್ಮ ಸಮಾಜದ ಮೇಲೆ ಎಷ್ಟೋ ಪರಿಣಾಮಗಳು ಬೀರಿ ಏನೇ ಈಗ ಮೊದ್ಲೇ ಕೇಳ್ತಿದ್ರು ಏನು ಹಾಡಪ್ಪ ಅವ ಏನು ಕೇಳೋದಪ್ಪ ಅಂತಿದ್ರು ಈಗಲೂ ಕೆಲವೊಂದು ಜಾನಪದ ಹಾಡುಗಳನ್ನ ಕೇಳಿ ಎಷ್ಟೋ ಜನ ಸುಧಾರಣೆನು ಗೊಂಡಾರ ಜಾನಪದ ಹಾಡನ್ನು ಕೇಳಿ ಜಾನಪದ ನುಡಿಯನ್ನು ಕೇಳಿ ಎಷ್ಟೋ ಮಂದಿ ಸುಧಾರಣೆನು ಗೊಂಡರು ಇದರಿಂದ ನಾವು ಜಾನಪದ ಹಾಡು ಕೇಳ್ಬೇಕು ಕೇಳಿ ಅದನ್ನು ನಾವು ರೂಢಿಸ್ಕೊಂಡ್ರೆ ಭಾಳ ಚಲೊ ಅದರಿಂದ ನಮ್ಗೆ ಸಮಾಜದ ಮೇಲೆ ಸಾಮಾಜಿಕವಾಗಿ ಅದ್ರ ಮೇಲೆ ಭಾಳ ಪ್ರಭಾವ ಬೀರ್ತದೆ ಹಂಗೆ ಹಾಡು ಹಾಡ್ಕೊತ ಹಾಡು ಹಾಡ್ಕೊಂತ ಕೆಲವು ಮಂದಿ ಇದಕ್ಕೆ ಹಿಂಗೆ ಹಾಡಬೇಕು ಅಂತೇನಿಲ್ಲ ಬಾ ಬಾರೇ ನನ್ನವ್ವ ಬಾ ಬಾರೇ ಸಂಗವ್ವ ನೀ ಯಾಕೆ ಹೊಂಟೀದಿ ಬಾ ಬಾರೇ ಸಂಗವ್ವ ಅಲ್ಲಿಗ್ಯಾಕ ಹೊಂಟೀದಿ ನಿನ್ನ ರಾಯ ಮನೆಯಲ್ಲಿ ಇಲ್ಲೇನು ಅಂತ ಮಾತನಾಡುವುದು ಬಿಟ್ಟು ಅದನ್ನು ಜಾನಪದ ಶೈಲಿಯಲ್ಲಿ ಹಾಡೋ ಮಾತ್ಸ್ ಅದಾವ ಹೀಗಾಗಿ ಅದ್ರ ಮೇಲೆ ಜಾನಪದದ ಕಲೆ ಜಾನಪದದ ಹಾಡು ಜಾನಪದ ಶ್ರುತಿ ಹಿಂಗೆ ಇದಕ್ಕೇನೂ ಸಂಗೀತ ಬೇಕು ಸಂಗೀತ ಜೊತೆಯೇ ಹಾಡ್ಬೇಕಂತ ಏನಿಲ್ಲ ಸುಮ್ಕೆ ಮೂಲ್ಯಾಗ ಕುಂತು ಮೂಲ್ಯಾಗ ಕುಂತು ಮುದಕಿ ಹಾಡ್ತಿರ್ತಾರೆ ಶೋಭಾನ ಈ ಜಾನಪದ ಹಾಡುಗಳ ಬಗ್ಗೆ ನಿರ್ದಿಷ್ಟವಾದ ಸಮಯ ಇಲ್ಲ ನಿರ್ದಿಷ್ಟವಾದ ಏಳೆ ಇಲ್ಲ ಒಂದು ನುಡಿ ಎರಡು ನುಡಿ ಮೂರು ನುಡಿ ನಾಲ್ಕು ನುಡಿ ಐದು ನುಡಿ ಹಿಂಗೆ ಎಷ್ಟು ಬರ್ತಾವೆ ಅಷ್ಟನ್ನು ನುಡಿ ಜೋಡ್ಸ್ಕೊಂತ ಜೋಡ್ಸಿ ಕೆಲವು ಮಂದಿ ಇವ ಬಂದಾನ ಅಂತ ಅಂದ್ಬುಟ್ಟು ಅವ್ನ ನೋಡೇ ಹಾಡೊರು ಅದಾರೆ ರೀ ಎಷ್ಟೋ ಮಂದಿ ಯಾವ ವಿಷಯ ಐತಪ್ಪಾ ಈ ವಿಷಯ ಇದ್ರ ಮೇಲೆ ಜಾನಪದ ಕಟ್ಟಿ ಹಾಡೋದು ಈ ವಿಷಯ ಐತೆ ಇದ್ರ ಮೇಲೂ ಜಾನಪದ ಕಟ್ಟಿ ಹಾಡೋದು ಐತಿ ಕೆಲವು ಮಂದಿ ನೋಡಿ ನೋಡಿ ಹಾಡ್ತಾರ ಕೆಲವು ಮಂದಿ ಬರ್ಕೊಂಡು ಹಾಡ್ತಾರ ಕೆಲವು ಮಂದಿ ಹಂಗೇ ಹಾಡ್ತಾರೆ ಹಾಡುವ ಶೈಲಿ ಗೊತ್ತಿದ್ರೆ ಮಾತ್ರ ಹಾಡಕ್ಕ ಬರ್ತೈತೆ ಅಲ್ಲ ರೀ ಇಲ್ಲಿಕಂದರೆ ಹಾಡಕ್ಕೆ ಬರುವುದಿಲ್ಲ ಹಾಗಾಗಿ ನಾವೇ ಜಾನಪದನ್ನ ಅಳವಡ್ಸ್ಕೊಂಡ್ರೆ ಯಾವ ಪ್ರದೇಶಕ್ಕೆ ತಕ್ಕಂಗೆ ಜಾನಪದಗಳಿಗೆ ಗೀತೆಗಳು ಇರ್ತಾವೆ ಅದನ್ನು ನಾವು ತಿಳ್ಕೊಂಡರೆ ಸಮಾಜಕ್ಕೆ ಒಳ್ಳೇದೈತೆ ಅಂತ ಹೇಳಿ ಹೇಳ್ತಾ ನಿಮಗೆ ಹೇಳಿ ನಾನು ಇಷ್ಟಪಡ್ತೇನೆ ಹಾಗೇ ನಮ್ಮಲ್ಲಿ ಗೀಗಿ ಪದಗಳು ಗೀಗಿ ಪದ ಡೊಳ್ಳಿನ ಪದ ಶೋಭಾನ ಪದ ಮದ್ವೆ ಪದ ಮದ್ವೆದು ಮದ್ವೆದು ತೊಟ್ಟಲು ಹಾಕೋಕ ಪದ ಹಿಂಗೆ ಅನೇಕ ಅನೇಕ ಜಾನಪದ ಗೀತೆಗಳೂ ನಾವು ನೋಡೇವೆ ತಿಳಿದೇವೆ ತಿಳ್ಕೊಂಡೀವಿ ಅಂತ ಹೇಳ್ಬೋದು ಅದರಲ್ಲಿ ಅವರು ಹಾಡ್ತು ಹಾಡುದ ಮ್ಯಾಲ ಹಾಡುದ್ರ ಮೇಲೆ ರೀತಿದು ಬೇರೆ ಬೇರೆ ಇರ್ತಾವೆ ಹಾಡೋ ಬಳಸೋ ಪದಗಳು ಬೇರೆ ಬೇರೆ ಇರ್ತಾವೆ ಅದರಿಂದ ಸಮಾಜಕ್ಕೂ ಅರ್ಥ ಆಗುವಂಗೆ ನಾವು ಹೇಳಕ್ಕ ಸಾಧ್ಯ ಐತೆ ಅಂತ ಹೇಳಿ ಹೇಳ್ಬೋದು ಈಗ ಹೇಳಿದೆನಲ್ಲ ಹಾಲು ಮಾರಿ ಬರುತ್ತೀನಿ ನಿನ್ಗೆ ಹಾಲಿಂದು ಗಡಗ ತರುತ್ತೀನಿ ಮೊಸರ್ ಮಾರಿ ಬರ್ತೀನಿ ನಿನ್ಗೆ ಹಸುರು ಅಂಗಿ ತರ್ತೀನಿ ಆಡಿ ಬಾ ನನ್ನ ಕಂದ ಕಾಲ ತೊಳೆದೇನಿ ಅಂತಿ ಹಾಡು ಹಾಡ್ತಾರ